ಪ್ರವಾಸಿಗರು ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಿದಾಗ ಹೆಚ್ಚು ಜನಪ್ರಿಯವಾದ ಮೈಸೂರು ಅರಮನೆಯ ಒಂದು ಚಿತ್ರಣವನ್ನು ತೆಗೆದುಕೊಳ್ಳಬಹುದು ಮತ್ತೆ ಮೈಸೂರು ಅರಮನೆಯಲ್ಲಿ ದೊರೆಯುವಂಥ ಅಂದರೆ ಮೈಸೂರು ನಂಜನಗೂಡಿನ ಒಂದು ಕರಕುಶಲವಾದ ಒಂದು ಉತ್ತಮ ಕೌಶಲ್ಯವಾದ ಕೈಯ್ಯಿನ ಕೈಯ್ಯಿಂದ ಮಾಡಿದಂಥ ಗೊಂಬೆಗಳನ್ನು ಖರೀದಿಸಬಹುದು ಹಾಗೆಯೇ ನಮ್ಮ ಸಂಸ್ಕೃತಿ ಅಂದರೆ ಕರ್ನಾಟಕದ ಸಂಸ್ಕೃತಿ ಡೊಳ್ಳು ಕುಣಿತ ಆಗಿರಬಹುದು ಹಾಗೆ ಯಕ್ಷಗಾನ ಆಗಿರ್ಬೋದು ಅವು ಯಾವ ಥರ ಬೆಳೆದು ಬಂದಿದೆ ಮತ್ತು ಅವುಗಳ ಉಡುಪುಗಳನ್ನು ಸಹ ಖರೀದಿಸಬಹುದು ಹಾಗೆ ಲಂಬಾಣಿ ಜನಾಂಗದ ಒಂದು ಕರಕುಶಲಗಳು ಅವುಗಳನ್ನು ಖರೀದಿಸಬಹುದು ಹಾಗೆ ನಮ್ಮ ಬ್ ನಮ್ಮ ಬಳಿಯಿರುವ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಸಿಗುವಂಥ ಒಂದು ಬಂಗಾರದ ಚಿನ್ನಗಳನ್ನು ಖರೀದಿಸಬಹುದು ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾಗಿ ಪ್ರಸಿದ್ಧವಾಗಿರುವಂಥ ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಆ ಜವಳಿ ಅಂಗಡಿಯಲ್ಲಿ ಬಟ್ಟೆಗಳನ್ನೂ ಸಹ ಖರೀದಿಸಬಹುದು ಹಾಗೆ ಮುಂತಾದ ಜಿಲ್ಲೆಗಳಲ್ಲಿ ಭೇಟಿ ನೀಡುವುದರಿಂದ ಮುಂತಾದ ಆ ಅಲ್ಲಿನ ಒಂದು ಸಾಂಸ್ಕೃತಿಕ ಉಡುಗೆ ತೊಡುಗೆ ಮತ್ತು ಅಲ್ಲಿನ ಒಂದು ಆಚಾರ ವಿಚಾರಗಳನ್ನು ಇರುವಂಥ ಒಂದು ಎ ಇರುವಂಥ ಒಂದು ಸಾಂಪ್ರದಾಯಿಕ ವಸ್ತುಗಳನ್ನು ಖರೀದಿಸಬಹುದು ಹಾಗೆ ಧಾರವಾಡ ಎಂಬ ಜಿಲ್ಲೆಯಲ್ಲಿ ಧಾರವಾಡ ಪೇಡವನ್ನು ಉತ್ತಮ ಮತ್ತು ಒಳ್ಳೆಯ ರುಚಿಕರವಾಗಿರುತ್ತದೆ ಅದನ್ನು ಸಹ ಖರೀದಿಸಬಹುದು ಹಾಗೆ ಮೈಸೂರಿಗೆ ಬಂದರೆ ಮೈಸೂರು ಪಾಕ್ ಅನ್ನುವುದು ಉತ್ತಮ ಒಂದು ಆಹಾರವಾಗಿರೋದ್ರಿಂದ ಮೈಸೂರಿಗೆ ಬಂದು ಮೈಸೂರು ಪಾಕನ್ನು ಖರೀದಿಸಬಹುದು ಹಾಗೆ ನಂಜನಗೂಡಿಗೆ ಹೋದರೆ ಬಾಳೆ ಪಚ್ಚು ಬಾಳೆಹಣ್ಣನ್ನು ಸಹ ಖರೀದಿಸಬಹುದು ದಾವಣಗೆರೆಗೆ ಬಂದರೆ ಬೆಣ್ಣೆದೋಸೆ ರುಚಿಕರವಾದ ಬೆಣ್ಣೆದೋಸೆ ರುಚಿಕರವಾದ ಬೆಣ್ಣೆದೋಸೆಯನ್ನು ಸಹ ಖರೀದಿಸಿ ಸೇವಿಸಬಹುದು ಹಾಗೆ ಮುಂತಾದ ಜಿಲ್ಲೆಗಳಲ್ಲಿ ಇರುವಂಥ ಪ್ರಸಿದ್ಧ ವಸ್ತುಗಳಾಗಿರಬಹುದು ಇಲ್ಲ ತಿನ್ನ ತಿನಿಸು ತಿಂಡಿಗಳಾಗಿರಬಹುದು ಅವುಗಳನ್ನು ಸಹ ಖರೀದಿಸಿ ಸ್ವಾದಿಸಿ ಆನಂದಿಸಬಹುದು